ಶಿವಮೊಗ್ಗ ಜಿಲ್ಲೆಯಲ್ಲಿ ಯುವ ಜನತೆಯು ಉದ್ಯೋಗ ಅವಕಾಶ ಅಂದರೆ ಕೆಲವರಿಗೆ ಉದ್ಯೋಗ ದೊರಕಿದೆ ಇನ್ನು ಕೆಲವರಿಗೆ ಉದ್ಯೋಗ ಸಿಕ್ಕಿಲ್ಲ ಕಲಿತವ್ರಿಗು ಕೂಡ ಉದ್ಯೋಗ ಸಿಕ್ಕಿಲ್ಲ ಅವ್ರು ಏನು ಮಾಡ್ತಾರೆ ಕೇಳ್ತಿ ಬೇರೆ ಬೇರೆ ಅಂಗಡಿಯಲ್ಲಿ ಕೆಲ್ಸಕ್ಕೆ ನಿಲ್ಲೋದು ಆಗಿರ್ಬೋದು ಅಥವಾ ಬಂಗಾರದ ಅಂಗಡಿಯಲ್ಲಿ ಕೆಲ್ಸಕ್ಕೆ ನಿಲ್ಲೋದು ಇರ್ಬೋದು ಆಮೇಲೆ ಬೇರೆ ಬೇರೆ ಒಂದು ಕೆಲಸಕ್ಕೆ ಪಾಪ ಕಲಿತವ್ರು ಕೂಡ ಉದ್ಯೋಗ ಇಲ್ಲದೆಯ ಅಲೆದಾಡ್ತ ಇರೋದು ತುಂಬ ಒಂದು ರೀತಿ ಶೋಚನೀಯ ಪರಿಸ್ಥಿತಿ ಅಂತ ಕಾಣುತ್ತೆ ಹೀಗಾಗಿ ಒಂದು ಕಲ್ಲು ಅಟ್ಲೀಸ್ಟ್ ಒಂದು ಕಲಿತವ್ರಿಗಾದ್ರೂ ಒಂದು ಉದ್ಯೋಗವನ್ನು ಸರ್ಕಾರ ಏನು ಮಾಡಬೇಕು ಕಲ್ಪಿಸಿಕೊಡ್ಬೇಕು ದೊಡ್ಡ ದೊಡ್ಡ ಪ್ಯಾಕ್ಟರಿಗಳನ್ನ ಕಟ್ಟಿದ್ದಾರೆ ಅದಕ್ಕೆ ಕೆಲವರು ಉದ್ಯೋ ಅವರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ಮದು ಅಭಿಪ್ರಾಯ ಇನ್ನೂ ಮುಖ್ಯ ಅದೆ ಮ್ ಮ್ ಅಂದರೆ ಉದ್ಯೋಗ ಇಲ್ದಿದ್ದವರು ಕ್ರಮೇಣ ಏನಾಗುತ್ತೆ ಕೆಲವ್ರ ಕೈಯ್ಯಲ್ಲಿ ದುಡ್ಡಿರಲ್ಲ ಕಳ್ಳತನ ಮಾಡೋದು ಆಮೇಲೆ ಹಿಂಸಾಚಾರ ಮಾಡೋದು ದುಡ್ಡಿಗಾಗಿ ಏನು ಬೇಕಾದರೂ ಮಾಡೋಕೆ ಹೆದರಲ್ಲ ಆ ರೀತಿ ಒಂದು ಪ್ರವೃತ್ತಿಗೆ ಇಳಿತಾರೆ ಮತ್ತೆ ತಾನಿಷ್ಟೊಂದು ಕಲ್ತಿದ್ದೀನಿ ನನಗೆ ಉದ್ಯೋಗವೇ ಸಿಕ್ಕಿಲ್ಲ ಅನ್ನೋದು ಒಂದು ಫೀಲಿಂಗು ಆಗ್ತಾಯಿರುತ್ತೆ ಕೆಲವರು ಅದೇ ಫೀಲಲ್ಲಿ ಆತ್ಮಹತ್ಯೆಯೂ ಕೂಡ ಮಾಡ್ಕೊಳ್ತಾರೆ ಹೀಗಾಗಿ ಆದಷ್ಟು ಕಲಿತವರಿಗೆ ಒಂದು ಉದ್ಯೋಗ ಸಿಕ್ಕಿದರೆ ಬಹಳ ಒಳ್ಳೇದು ಅಂತ ಹೇಳಿ ಒಂದು ನಮ್ಮದು ಅನಿಸಿಕೆ ಹಾಗೆ ಹದಿಹರೆಯದಲ್ಲಿ ವ್ ಅಂದರೆ ಮಕ್ಳಿಗೆ ಏನಾಗಿದೆ ಕೇಳಿ ಕೆಲವು ಮಕ್ಕಳಿಗೆ ಕಲಿಯೋದರಲ್ಲಿ ಇಂಟ್ರೆಸ್ಟ್ ಇರಲ್ಲ ಬೇರೆ ಬೇರೆದರಲ್ಲಿ ಆಸಕ್ತಿ ಇರುತ್ತೆ ಹೀಗಾಗಿ ಏನು ಮಾಡ್ತಾರೆ ಕೇಳಿದರೆ ಲವ್ ಅಂತ ಮಾಡ್ಕೊಂಡು ಬಿಟ್ಟು ಮದುವೆ ತುಂಬ ಚಿಕ್ಕ ಚಿಕ್ಕ ಎಜಲ್ಲಿ ಹದ್ನೈ ಹದ್ನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷಕ್ಕೆಲ್ಲ ಮದುವೆ ಮಾಡಿಕೊಂಡು ಅವರಿಗೇನು ತಿಳುವಳಿಕೆಯೇ ಇರಲ್ಲ ಗೊತಿಲ್ಲದೇ ಪ್ರಪಂಚವೇ ಗೊತ್ತಿಲ್ಲದಿರುವಂಥ ಒಂದು ಪರಿಸ್ಥಿತಿ ಇರುತ್ತೆ ಈ ಕಡೆ ಕಲೀಲಿಕ್ಕೂ ಆಸಕ್ತಿ ಇಲ್ಲ ಹೀಗಾಗಿ ಬಿಟ್ಟು ಯಾರು ಯಾರನ್ನೊ ಮದುವೆ ಮಾಡ್ಕೊಂಡು ಹೋಗ್ತಾರೆ ಮುಂದೆ ಏನಾಗುತ್ತೆ ಕೇಳಿದರೆ ಆ ಒಂದು ಪರಿಸ್ಥಿತಿಯನ್ನು ಅವರೇ ಪಶ್ಚಾತ್ತಾಪ ಪಡ್ತಾರೆ ಆ ಒಂದು ಪರ ಅವರೇ ಎದುರಿಸ್ಬೇಕಾಗುತ್ತೆ